ಹಲೋ ಹಾಂ ಸ್ಕೂಲ್ ಯುನಿಫಾರ್ಮ್ ಬಗ್ಗೆ ಮಾತಾಡಬೇಕಾಗಿತ್ತು ನಮ್ಮ ಪ್ರಗತಿ ಕಲಾಕೇಂದ್ರದ್ದು ಶಾಲೆಯ ಸಮವಸ್ತ್ರ ಮಾತಾಡಬೇಕಾಗಿತ್ತು ನೀವು ಯಾವ ಎಷ್ಟು ದಿನದಲ್ಲಿ ಕೊಡ್ತೀರಾ ಹೊಲಿಲಿ ಹೊಲಿಲಿಕ್ಕೆ ಕೊಟ್ಟರೆ

ಚೂಡಿದಾರ ಚೂಡಿ ಚೂಡಿದಾರ ಚೂಡಿದಾರ ಹಾಂ ದುಪ್ಪಟ್ಟನೂ ಬೇಕು ಎಷ್ಟು ದಿನ್ದಲ್ಲಿ ಕೊಡ್ತೀರಾ ಒಟ್ಟು ಒಂದು ಎಷ್ಟು ನೂರಾ ಹತ್ತು ಜನ ಮಕ್ಳು ಇದ್ದಾರೆ

ಒಂದು ತಿಂಗ್ಳು ಹಾಂ ಹಾಂ ನಾವೇ ಅಳತೆ ಕೊಡ್ತೀವಿ ಬಂದು ಹಾಂ ಬಟ್ಟೆಯೆಲ್ಲ ಬಟ್ಟೆಯೆಲ್ಲ ಬಟ್ಟೆಯೆಲ್ಲ ಚೆನ್ನಾಗಿದೆ ಅಲ್ಲವಾ ಇಲ್ಲ ಇಲ್ಲ ಹತ್ತಿ ಬಟ್ಟೇಲ್ಲೆ ಬೇಕು ಹತ್ತಿ ಬಟ್ಟೆನೇ ಬೇಕು ಸರಿ ಸರಿ ಖಂಡಿತ ಖಂಡಿತ ಅದೇ ಥರನೇ ಮಾಡಿ ನಾಳೆ ಹಾಗಾರೆ ನಾಳೆ ಮಕ್ಳನ್ನ ಕರ್ಕಂಡು ಬರ್ತೇವೆ ಬಂದು ಒಂಚೂರು ಬಟ್ಟೆ ನೋಡಿ ಅಳತೆ ತಗೊಂಡು ಮಾಡಿಕೊಡಿ ಜಲ್ದಿ ಹಾಂ ಸರಿ ಆಯ್ತು ಆಯ್ತು